ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ತುಂಬ ರೀತಿಯ ಜಾನಪದ ಕಲೆಗಳು ಮನೋರಂಜನೆ ಆಯ್ಕೆ ಆಗಿದೆ ನವರಾತ್ರಿಯ ಸಂದರ್ಭದಲ್ಲಿ ಭೇಟಿ ನೀಡಿದವರಿಗೆ ಪ್ರವಾಸಿಗರಿಗೆ ಮೈಸೂರಿನ ಮೈಸೂರಿನಲ್ಲಿ ಅಂಬಾರಿ ಉತ್ಸವವನ್ನು ನೋಡಬಹುದು ಆ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಕಡೆಗಳಲ್ಲಿ ನವರಾತ್ರಿಯ ಉತ್ಸವವು ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತದೆ ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ನವರಾತ್ರಿಯ ಹಬ್ಬವು ಮೈಸೂರಿಗಿಂತ ಭಿನ್ನವಾಗಿರ್ತದೆ ಮಂಗ್ಳೂರಿನಲ್ಲಿ ನಡೆಯುವ ನವರಾತ್ರಿ ಹಬ್ಬವು ಭಿನ್ನವಾಗಿರ್ತದೆ ಇವುಗಳನ್ನೆಲ್ಲ ಸೆಪ್ಟೆಂಬರ್ನಿಂದ ಅಕ್ಟೋಬರ್ನ ಸಂದರ್ಭದಲ್ಲಿ ನೀ ಭೇಟಿ ನೀಡುವ ಪ್ರವಾಸಿಗರು ನೋಡಬಹುದು ಆನಂದಿಸಬಹುದು ನವೆಂಬರ್ ತಿಂಗಳಿನಿಂದ ಕರಾವಳಿ ಭಾಗದಲ್ಲಿ ಯಕ್ಷಗಾನ ದೈವಾರಾಧನೆ ಕಂಬಳ ಈ ರೀತಿಯ ವಿವಿಧವಾದ ಜಾನಪದ ಕ್ರೀಡೆಗಳನ್ನು ಕಲೆಗಳನ್ನು ನೋಡ ನೋಡಲಿಕ್ಕೆ ಸಿಕ್ತದೆ ಇವು ಸಾಮಾನ್ಯವಾಗಿ ನವಂಬರ್ನಿಂದ ಮೇ ತಿಂಗಳವರೆಗೆ ಕಾಣಬಹುದು ಜ್ಯಾನ್ವರಿಯಲ್ಲಿ ಸಂಕ್ರಾಂತಿ ಹಬ್ಬವು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಸಂದರ್ಭದಲ್ಲಿ ಸುಗ್ಗಿ ಕುಣಿತ ಎತ್ತಿನ ಓಟ ಮುಂತಾದ ಕಲೆಗಳು ಪ್ರವಾಸಿಗರಿಗೆ ಸಂತೋಷವನ್ನು ನೀಡುತ್ತದೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಶ್ರವಣಬೆಳಗೊಳದ ಮಹಾ ಮಸ್ತಕಾಭಿಷೇಕವು ಅಪಾರವಾದ ಪ್ರವಾಸಿಗ ಪ್ರವಾಸಿಗರನ್ನು ಆಕರ್ಷಿಸ್ತದೆ ಎರಡು ತಿಂಗಳ ಕಾಲ ನಡೆಯುವ ಈ ಉತ್ಸವವು ಅಪರೂ ಅಪರೂಪಕ್ಕೊಮ್ಮೆ ದೊರಕುವ ದೃಶ್ಯವಾಗ್ತದೆ ಡಿಸೆಂಬರ್ನಿಂದ ವಿವಿಧ ದೇವಾಲಯಗಳ ವಾರ್ಷಿಕ ಉತ್ಸವ ಮತ್ತು ಚರ್ಚ್ಗಳಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಮಹೋತ್ಸವವು ಪ್ರವಾಸಿಗರನ್ನು ಆನಂದಪಡಿಸುತ್ತದೆ